ಹಲೋ ಹೇಳಿ

ಇಲ್ಲ ಮೇಡಮ್ ನಮ್ಮ ಸ್ವಲ್ಪ ಕೆಲಸ ಮಾಡೋ ಹುಡ್ಗುರ್ ಎಲ್ಲೋ ಹೋಗಿದ್ದಾರೆ ಒಂದು ಎರಡು ಅವರ್ ಬಿಟ್ಟು ಕಳ್ಸಿ ಹಾಂ ನೀವು ಇವಾಗ ಅಲ್ಲ ಮ್ಯಾಮ್ ನೀವು ಇವಾಗ ಅರ್ಜೆಂಟಾಗಿ ಫೋನ್ ಮಾಡಿ ಕೇಳಿದ್ರೆ ನಾನು ಹೆಂಗ್ ಹೊಂದ್ಸಕ್ ಆಗುತ್ತೆ ನೀವೊಂದು ಎರಡು ದಿಸಕ್ಕೆ ಮುಂಚೆನೆ ಹೇಳ್ಬಾರ್ದ ಅಲ್ಲ ಮ್ಯಾಮ್ ನಾವು ಆಗಲ್ಲ ಅಂತ ಹೇಳ್ತಿದ್ದಿವಾ ಆಗುತ್ತೆ ಇನ್ನು ನಿಧಾನವಾಗಿ ಆಗತ್ತೆ ನಮ್ಮ ಹುಡು ಕೆಲಸ ಮಾಡೋ ಹುಡುಗ್ರ್ ಸ್ವಲ್ಪ ಆಚೆ ಎಲ್ಲೋ ಕೆಲ್ಸಕ್ಕೆ ಹೋಗಿದಾರ್ ಅಲ್ವಾ ನಾವು ಅವ್ರು ಬಂದರೇನೇ ತಾನೇ ಕಳ್ಸಕೆ ಆಗೋದು ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಕಳ್ಸ ಅವರು ಗೊತ್ತಾಯಿತು ಮ್ಯಾಮ್ ನಿಮಗು ಪ್ರಾಬ್ಲಮ್ಸ್ ಇರುತ್ತೆ ನಮಗು ಪ್ರಾಬ್ಲಮ್ಸ್ ಇರುತ್ತೆ ಅದುನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಬಟ್ ಇವಾಗ ಏನು ಮಾಡೋಕಾಗುತ್ತೆ ಸದ್ಯದ ಪರಿಸ್ಥಿತಿ ಹಾಗಿದೆ ಅಲ್ವಾ ಹಾಂ ಹಾಂ ಮ್ಯಾಮ್ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವ್ರನ್ನ ಕೇಳ್ಬೇಕು ನೀವು ನಾವು ಫೋನ್ ಪಿಕ್ ಮಾಡಕೆ ರೆಡಿ ಆಗಿರ್ತೀವಿ ಅಲ್ವಾ ನೀವು ಇವತ್ತು ಫೋನ್ ಮಾಡಿ ಹೇಳ್ದ್ರೆ ಇವಾಗ ಅರ್ಜೆಂಟಾಗಿ ಬೇಕು ಅಂತ ಹೇಳ್ದ್ರೆ ನಾವು ಹೆಂಗ್ ರೆಡಿ ಮಾಡಿ ಕೊಡಕಾಗುತ್ತೆ ಹೇಳಿ ನೀವೇ ಹೌದು ಮ್ಯಾಮ್ ಆಯಿತು ನಮ್ಮದೇ ಇವಾಗ ಪ್ರಾಬ್ಲಮ್ ಅಂದ್ಕೊಳಿ ಇವಾಗ ನಾವು ಅರ್ಜೆಂಟಾಗಿ ಕಳ್ಸಕೆ ಆಗಲ್ಲ ಅಲ್ವಾ ಅಲ್ಲ ಮ್ಯಾಮ್ ಅಷ್ಟು ಜನ ಇದ್ದಾರೆ ಪ್ಲಂಬರ್ ಕರೆಕ್ಟು ಅವರೆಲ್ಲ ಕೆಲ್ಸದ ಮೇಲೆ ಬಿಜಿ ಆಗಿ ಇದ್ದಾರೆ ಅಲ್ವಾ ಇವಾಗ ನಿಮ್ಮದೊಂದೇ ಕೆಲಸನ ನಮ್ಗೆ ಹೇಳಿ ಸಾವಿರ ಕೆಲಸ ಇರುತ್ತೆ ನಮಗುನು ಕೂಡ ನಾನು ಕಾಲ್ ಮಾಡ್ತೀನಿ ಮಾ ಕಾಲ್ ಮಾಡಿದ್ದೀನಿ ಎಲ್ಲಾರಿಗು ಕಾಲ್ ಮಾಡಿದೆ ಆಗಲೇ ನೀವು ಕಾಲ್ ಮಾಡಿದ ತಕ್ಷಣ ಎಲ್ಲಾರು ಇಲ್ಲ ನಾನು ಬಿಜಿ ಆಗಿದ್ದೀನಿ ಸರ್ ಅಂತ ಏ ಮ್ಯಾಮ್ ಅಂತ ಹೇಳ್ತಾ ಇದ್ದರು ಇಲ್ಲ ಅಲ್ಲ ಮ್ಯಾಮ್ ನಾವು ಒಂದು ಕಸ್ಟಮರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ನಾವು ಟ್ರೀಟ್ ಮಾಡ್ತೀವಿ ಆ ಥರ ಅಲ್ಲ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಗೆ ಕೆಲ್ಸಗಾರರು ಇಲ್ಲವಲ್ಲ ಇಲ್ಲ ಇಲ್ಲ ಮ್ಯಾಮ್ ಇಲ್ಲ ನಾವೊಂದು ಒಂದು ಎರಡು ಅವರ್ ಬಿಟ್ಟು ನಾವು ನೋಡ್ತೀನಿ ಯಾರಿಗಾದ್ರು ಫೋನ್ ಮಾಡಿ ಹೇಳ್ತೀನಿ ತಿಳಿಸ್ತೀನಿ ಈ ಥರ ಅಲ್ಲಿ ಕೆಟ್ಟೋಗಿದೆ ಅಂತೇ ಅವ್ರ ಮನೇಲಿ ಯಾರನ್ನಾದ್ರು ಪ್ಲಂಬರನ್ನ ಇದ್ದರೆ ಹುಡ್ಕಿ ಕಳಿಸ್ತೀವಿ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು